ಹಲೋ ನಮಸ್ತೆ ರೀ ಹಾಂ ಅದು ನಿಮ್ಮ ಕಡೆ ಯಾವ್ಯಾವ ಸೀಡೆಲ್ಲ ಇದೆ ರೀ ಈಗ ಚಿಲ್ಲಿ ವೆರೈಟಿಯಲ್ಲಿ ಯಾವ್ದು ಇದೆ ರೀ ನಿಮಗೆ ಮೆಣ್ಸಿನಕಾಯಲ್ಲಿ

ಹೌದೇನ್ರಿ ಡಬಲ್ ಫೈ ತ್ರೀ ವನ್ ಏನ್ ರೇಟ್ ಇರೋದು ಹೌದೇನ್ರಿ ಐದ್ರಾಗ ಐದು ಸಾವಿರದಿಂದ ಐದುವರೆ ಸಾವಿರ ತನಕ ಇದೆ ಹಾಂ ಹಾಂ ಹೌದೇನ್ರಿ ಈಗ ಭತ್ತದ್ದು ನೆಲ್ಲು ಐತಲ್ಲ ರೀ ನೆಲ್ಲಿಂದು ಯಾವ ವೆರೈಟಿ ಐತೆ ರೀ ನಿಮ್ಮ ಕಡೆ ಹಾಂ ಸೋನಾ ಮಸೂರಿ ಹಾಂ ಹಾಂ ಹೌದು ಇನ್ನೂ ಒಂದು ಇದು ಇದೆಯಲ್ಲ ರಿ ಆರ್ ಎನ್ ಆರ ಅಂತೇಳಿ ಒಂದು ಇದೆ ಅದೂನು ವೆರೈಟಿ ಐತೇನು ರೀ ನಿಮ್ಮ ಕಡೆ ಹೌದೇನ್ರೀ ಹಾಂ ಹಾಂ ಹಾಂ ಹೌದಲ್ಲ ರೀ ಈ ತರಕಾರಿ ಬೆಳೆಯೆಲ್ಲ ಹಾಗಲ್ಕಾಯಿ ಐತಲ್ಲ ರೀ ಅದು ಎಷ್ಟು ದಿವ್ಸಕ್ಕೆ ಬರತ್ತೆ ರೀ ಅದು ಹಾಂ ತೊಂಬತ್ತು ದಿವ್ಸಕ್ಕೆ ಬರುತ್ತೆ ಹಾಂ ಹಾಂ ಹಾಂ ಹೌದೇನ್ರೀ ಹ್ಞೂ ಹ್ಞೂ ಹ್ಞೂ ಸರಿ ಹೇಳ್ರಿ ಅದ್ಕೇನು ಸ್ವಲ್ಪ ಏನು ರೋಗ ಜಾಸ್ತಿ ಬರುತ್ತಾ ಏನು ಮಾಮೂಲಿಯಾಗಿ ರೋಗಮುಕ್ತವಾಗಿ ಬರುತ್ತಾ

ಹೌದೇನ್ರೀ ಸರಿ ಹೇಳ್ರಿ ನೀವು ಅವ್ಗೆ ನಮ್ಗೆ ಯಾವುದಾದ್ರು ಮಾಹಿತಿ ಬೇಕಾದಾಗ ಕೂಡ ನೀವು ಬಂದು ಅದನ್ನು ನೋಡಿ ಅದನ್ನು ಸಲಹೆ ಕೊಡ್ತೀರಿ ಈ ರೀತಿ ಔಷಧ ಹೊಡಿಬೇಕು ಈ ರೀತಿ ಮಾಡಬೇಕು ಅಂತ

ಹಾಂ ಹಾಗರೆ ನಿಮ್ಮ ಕಡೆ ನಾವು ಬಂದಾಗ ಇದು ಮಾಡ್ತಿವೇಳ್ರಿ ಹಾಂ ಹಾಂ ಸರಿ ಸರ್ ಧನ್ಯವಾದಗಳು ಸರ್